ನಾನು ಇಲ್ಲಿಂದ ಬೆಂಗಳೂರ್ಗೆ ಹೋಗ್ಬೇಕಾಗಿದೆ ಮತ್ತೆ ನೀವು ನನಗೆ ಇದು ದುಡ್ಡು ಮುಖಾಂತ್ರ ನಾನು ನಿಮ್ಮ ಒಂದು ಇದು ಅಮೌಂಟನ್ನು ಪೇ ಮಾಡಬೌದಾ ಮುಂದಕ್ಕೆ ಅಥವಾ ನಾನು ಅಲ್ಲಿಗೆ ತಲುಪಿದ ನಂತರ ನಿಮಗೆ ದುಡ್ಡನ್ನು ಅಲ್ಲಿ ಕೊಡ್ತೀನಿ ಆದರೆ ಈಗ ನನ್ಗೇನು ಮಾಡಬೇಕು ಅಂತಂದ್ರೆ ನಾನು ಬೆಂಗಳೂರಿಗೆ ತಲುಪೊದಕ್ಕೆ ನೀವು ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಡಬೇಕು ಮತ್ತೆ ನಾ ನನ್ನತ್ರ ಚಿಲ್ರೆ ಇಲ್ಲ ನಿಮ್ಮತ್ರ ಚಿಲ್ರೆ ಇದ್ರೆ ಕೊಡ್ರಿ ಆಜ ಅದ ಅದಕ್ಕೋಸ್ಕರ ನಾನು ಅಲ್ಗೆ ಹೋದ್ಮೇಲೆ ನಿಮಗೆ ಅಮೌಂಟನ್ನು ಪೇ ಮಾಡ್ತೀನಿ ಈಗ ನನಗೆ ಡ್ರಾಪ್ ಅಪ್ ಲೊಕೇಶನ್ ಅಂತಂದ್ರೆ ನಾನು ಹೋಗ್ತಕ್ಕಂಥ ಸ್ಥಳಕ್ಕೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾಯಿದ್ದೀನಿ ಮತ್ತೆ ನಿಮಗೆ ಅಲ್ಲಿ ಚೇಂಜನ್ನು ಕೊಡ್ತೀನಿ ನಿಮ್ಗೆ ಅಲ್ಲಿ ಚೇಂಜನ್ನು ಕೊಡ್ತೀನಿ ಮತ್ತೆ ಅಮೌಂಟನ್ನು ಪೇ ಮಾಡ್ತೀನಿ ಈಗ ಸದ್ಯಕ್ಕೆ ನನ್ನ ಒಂದು ಪ್ರಯಾಣಕ್ಕೆ ನೀವು ಕರ್ಕೊಂಡು ಹೋಗಿ ಬಿಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ